ಹೌದು ಈ ಮಾತು ನಿಜಾನೆ ನಾವು ಎಲ್ಲೇ ವಾಸ ಮಾಡಿದ್ರು ಎಲ್ಲೇ ಇದ್ದರೂ ನಮ್ಮ ಮೂಲ ನೆಲೆ ಅಂದರೆ ನಮ್ಮದೇ ಆದಂತಹ ಮನೆ ನಮ್ಮದೇ ಆದಂತಹ ಊರು ಇದಕ್ಕೆ ಹೋಗ್ಬೇಕು ಅನ್ನೋ ಆಸೆ ಇದ್ದೇ ಇರ್ತದೆ ಅಲ್ಲಿಗ್ ಹೋದ್ರೆ ನಾವಲ್ಲಿ ಹುಟ್ಟು ಬೆಳೆದಿರೋಂತಹ ನೆನಪುಗ್ಳು ಅಂದರೆ ಹುಡುಗ್ರು ಜೊತೆ ಆಟ ಆಡಿರೋಂಥದ್ದು ಅಪ್ಪ ಅಪ್ಪ ಅಮ್ಮ ಜೊತೆ ಬೆರೆದಿರೋ ಅಂಥದ್ದು ತಂಗಿ ಜೊತೆ ಜಗಳ ಆಡಿರೋ ಅಂಥದ್ದು ಎಲ್ಲವೂ ನೆನ್ಪು ಬರ್ತದೆ ಎಲ್ಲವೂ ಹಚ್ಚ ಹಸಿರಾಗೇ ಇವೆ ಅವು ನಾವು ಎಲ್ಲೇ ವಾಸ ಮಾಡಿದ್ರೂ ಎಲ್ಲೇ ಇದ್ದರೂ ಎಲ್ಲೇ ಕೆಲಸ ಮಾಡಿದ್ರೂ ಎಲ್ಲೇ ನಾವು ಜೀವನವನ್ನು ರೂಪಿಸ್ಕೊಂಡ್ರೂ ನಮ್ಮ ನೆಲೆ ಅಂದರೆ ನಮ್ಮ ಇಂದಿಗೂ ನಮ್ಮ ಸ್ವಂತ ಮನೆಗೆ ಹೋಗೋದಿಕ್ಕೆ ನಮ್ಗೆ ಹಂಬ್ಲ ಇದ್ದೇ ಇರ್ತದೆ ಇದಕ್ಕೆ ನಾವು ಹೋಗ್ಬೇಕ್ ಅನ್ನೋ ಆಸೆ ನಮ್ಗೆ ಸದಾ ಇರ್ತದೆ ಅಂದರೆ ಇಲ್ಲಿ ನಾವು ಹುಟ್ಟಿ ಬೆಳೆದಂತಹ ಆ ಆಚಾರ ವಿಚಾರ ಸಂಸ್ಕ್ರತಿ ಎಲ್ಲವೂ ಸಹ ನಮ್ಮೊಂದಿಗೆ ಇವು ಸದಾ ಹಾಗೇ ಇರ್ತವೆ